ಹಲೋ ಹಲೋ ನಮಸ್ತೆ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು ಸರ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಒಂದು ಫೋಟೋ ಬೇಕು ಪಾಸ್ಪೋರ್ಟ್ ಸೈಜು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಎಲ್ಲ ಇದರಲ್ಲೇ ಇರುತ್ತಲ್ಲ ಆಧಾರ್ ಕಾರ್ಡ್ ಇದೆಯಲ್ಲ ನಿಮ್ಮದು ಪ್ಯಾನ್ ಕಾರ್ಡ್ ಇದೆಯಾ ಸರ್ ಓಕೆ ಹಾಗಾದ್ರೆ ನೀವೊಂದು ಮೂರು ಫೋಟೋ ತಗೊಂಡು ಬನ್ನಿ ಮೂರು ಫೋಟೋ ಹಾಂ ಆಧಾರ್ ಕಾರ್ಡ್ ತಗೊಂಬನ್ನಿ ಒಂದು ಜೆರಾಕ್ಸ್ ತಗೊಂಬನ್ನಿ ಪ್ಯಾನ್ ಕಾರ್ಡ್ ಜೆರಾಕ್ಸ್ ತಗೊಂಬನ್ನಿ ಒರಿಜಿನಲ್ಲು ತಗೊಂಬನ್ನಿ ಫರ್ಸ್ಟು ಸರ್ ನೀವು ಓಪನ್ ಓಪನ್ ಮಾಡಿ ಅಮೌಂಟ್ ಕಟ್ಟಿ ಫಿಕ್ಸಡ್ ಏನಾದರೂ ಹಾಕ್ತೀರಾ ನೀವು ಫಿಕ್ಸಡ್ ಡಿಪಾಸಿಟ್ಟು ಮಿನಿಮಮ್ ನೀವೆಷ್ಟಾದರೂ ಹಾಕ್ಬೌದು ಟ್ವೆಂಟಿ ಥೌಸಂಡ್ ಥರ್ಟಿ ಥೌಸಂಡ್ ಫಿಫ್ಟಿ ಥೌಸಂಡ್ ಎಷ್ಟಾದರೂ ಹಾಕ್ಬೌದು ಲೋನು ನಿಮ್ಮ ಸ್ಯಾಲರಿ ಎಷ್ಟಂತ ನೋಡಿ ಮಾಡ್ತೀವಿ ಲೋನು ನಿಮ್ಮದು ಒಂದು ಹನ್ನೆರಡು ಪರ್ಸೆಂಟ್ ಬರುತ್ತೆ ಇಲ್ಲ ಸರ್ ಇಲ್ಲ ಯಾವ್ದ್ರ ಮೇಲೆ ಲೋನ್ ತಗೊಂಡ್ ಯಾವ್ದ್ರ ಮೇಲೆ ಲೋನ್ ತಗೊಂತಿರಿ ಅದರ ಮೇಲೆ ಹೋಗುತ್ತೆ ಬಿಸ್ನೆಸ್ ಲೋನಿಗೆ ನಿಮಗೆ ಲೈಸೆನ್ಸ್ ಬೇಕಾಗತ್ತೆ ಬಿಸ್ನೆಸ್ಸಿಂದು ಅಂಗಡಿದು ಇದು ಬೇಕಾಗತ್ತೆ ರೆಂಟ್ ಅಗ್ರಿಮೆಂಟ್ ಬೇಕಾಗತ್ತೆ ಲೈಸೆನ್ಸ್ ಬೇಕಾಗತ್ತೆ ಮತ್ತು ಒಂದು ಕರೆಂಟ್ ಅಕೌಂಟ್ ಮಾಡಬೇಕಾಗತ್ತೆ ಜಿ ಎಸ್ ಜಿ ಎಸ್ ಟಿ ಎಲ್ಲ ಇದ್ದರೆ ಬೇಗ ಆಗತ್ತೆ ಸರ್ ಒಂದು ಟೂ ಡೇಸಲ್ಲಾಗತ್ತೆ ಏನು ಬಿಸ್ನೆಸ್ ಮಾಡ್ತೀರೋ ಅದರ ಮೇಲೆ ನಿಮಗೆ ಜಿ ಎಸ್ ಟಿ ಇದ್ದರೆ ಬೇಗ ಆಗತ್ತೆ ಏನು ಸರ್ ಹಾಂ ಬನ್ನಿ ಬನ್ನಿ ಸರ್ ಬನ್ನಿ